ಇವಾಗ ನಾವು ಮಾರ್ಕಟ್ಟೇಲ್ಲಿ ಹತ್ತು ಹದಿನೈದು ಸಾವಿರ ಕೊಟ್ಟುಬಿಟ್ಟು ಒಂದು ಡ್ರೆಸ್ ತಗೊತಿವಿ ಆ ಬಟ್ಟೆ ಹೇಗಿರುತ್ತೆ ಅಂದರೆ ತುಂಬ ಲೂಸಾಗಿ ನಮ್ಮ ಸೈಜ್ ತಕ್ಕಂತೆ ಇರಲ್ಲ ಏನಂದರೂ ನಾವು ಅಂಗ್ಡಿಗೆ ಹೋಗಿ ಅದನ್ನು ಹೊಲಿಸ್ಲೇ ಬೇಕು ಅಷ್ಟೊಂದು ದುಬಾರಿ ದುಡ್ಡು ಕೊಟ್ಬಿಟ್ಟು ಈ ಕಡೆ ನಾವು ಇಲ್ಲಿ ಹೊಲಿಯೋಕ್ಕೂ ನಾವು ಕಾಸು ಹಾಕಬೇಕು ಅದರ ಬದಲು ಒಂದು ಪೀಸ್ ತಗೊಂಡು ಅದನ್ನು ಹೊಲಿಯೋಕ್ಕೆ ಹಾಕಿದರೆ ಇಲ್ಲ ಹೊಲಿದರೋ ಬಟ್ಟೆಯನ್ನೇ ನಾವು ತೊಗೊಂಡ್ರೆ ಈಗ ಲಂಗ ಬ್ಲೌಸು ಆ ಥರ ಲಂಗ ಬ್ಲೌಸು ಸೀರೆ ಏನೇ ಅಂದ್ರೂ ಹೊಲಿಸ್ಲೇ ಹೊಲ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಹೇಗೆ ಹೇಗನ್ಸುತ್ತೋ ಆ ಥರ ಹೊಲಿಸ್ಬೌದು ಅದಕ್ಕೆ ಅದಕ್ಕೆ ಜನಗಳು ಜಾಸ್ತಿ ಹೊಲಿದಿರೊ ಬಟ್ಟೆ ಹೊಲಿದಿರೊ ಹೊಲಿದಿರೊ ಬಟ್ಟೆನೇ ಇಷ್ಟಪಡ್ತಾರೆ ಯಾಕಂದರೆ ಹೊಲಿಸಿ ನಮ್ಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಇಡಿಸಿ ಹೇಗೆ ಬೇಕೋ ಹಾಗೆ ಸೈಜ್ಗೆ ಹಾಕಿಸಿ ಎಷ್ಟ್ ಎ ಎಷ್ಟು ಚೆನ್ನಾಗಿ ಅಂದರೆ ಯ ಚಿಕ್ಕ ಮಗುವಿಂದ ಹಿಡ್ದು ದೊಡ್ಡ ಮಕ್ಕಳಿಗೆ ಎಂತೆಂಥ ಜಾಸ್ತಿ ಎಕ್ಸ್ಟ್ರಾ ಸೈಜ್ ಇರೋರಿಗೆ ಸಣ್ಣಕ್ಕಿರೋರಿಗೆ ಎಲ್ಲರಿಗೂ ಸೈಜ್ ತಕ್ಕಂತೆ ಹಿಡ್ಕೊಡೋದು ಇಲ್ಲ ಹೊಲಿಗೆ ಹೊಲಿಗೆ ಹಿಡ್ಸೋದು ತುಂಬ ಚೆನ್ನಾಗಿರತ್ತೆ ಅದಕ್ಕೆ ಜನರು ಜಾಸ್ತಿ ಹೊಲಿಸೊ ಬಟ್ಟೆ ಹೊಲ್ದಿರೋ ಬಟ್ಟೆಗೇ ಜಾಸ್ತಿ ಹೋಗೋದು ರೆಡಿಮೇಡ್ಗಿಂತ